ಚುನಾವಣೆಯ ಸಂದರ್ಭದಲ್ಲಿ ನಾವು ಊರೊಳ್ಗೆ ಹೋಗ್ಬೇಕಂದ್ರೆ ಬಸ್ಸುಗಳು ಇರೋಲ್ಲ ಬಸ್ಸುಗಳೆಲ್ಲನು ಚುನಾವಣೆ ಕೆಲ್ಸಕ್ಕೆ ತಗೊಂಬಿಟ್ಟಿರ್ತಾರೆ ನಾವು ಒಂದೂರಿಂದ ಒಂದೂರ್ಗೆ ಹೋಗ್ಬೇಕಾರೆ ಆಟೋಗಳು ಸಿಗೋಲ್ಲ ಟೆಂಪೋಗಳು ಸಿಗೋಲ್ಲ ಅವಾಗ ತುಂಬ ಈ ಕಷ್ಟ ಪಟ್ಟಿದ್ದೀವಿ ಆಮೇಲಿಂದ ನಾವು ಯಾವುದೊ ಒಂದು ಹಳ್ಳಿಲ್ ಇರ್ತೀವಿ ಇಲ್ಲಿ ಚುನಾವಣೆ ನಡೆಯುವಾಗ ನಾವು ವೋಟ್ ಹಾಕಕ್ಕೆ ಬರಲೇ ಬೇಕಲ್ಲ ವೋಟ್ ಹಾಕ್ಬರ್ಬೇಕಾದರೆ ಏಂತ್ರಲ್ಲಿ ಬರ್ಬೇಕು ನಾವು ಬರೋದಕ್ಕೆ ಗಾಡಿ ಬಸ್ಸಗಳಿರಲ್ಲ ಗಾಡಿ ಇರೋದಿಲ್ಲ ಆವಾಗ ನಾವು ನಾವು ಒಂದು ಹಳ್ಳಿಲ್ ಇರ್ತೀವಿ ಐದು ಕಿಲೋಮೀಟ್ರು ಆರು ಕಿಲೋಮೀಟ್ರು ನಡ್ಕೊಂಡು ಬರಬೇಕು ನಡ್ಕೊಂಡು ಬಂದು ಒಂದು ಮೇಯ್ನ್ ರೋಡಗೆ ಬರಬೇಕು ಆ ಮೇಯ್ನ್ ರೋಡಲ್ಲಿ ಗಂಟೆಗಟ್ಟಲೆ ನಿಂತ್ಕೋಬೇಕು ಯಾವೂ ಸಿಗೋಲ್ಲ ಯಾವುದೋ ಒಂದು ಆಟೋ ಬರುತ್ತೆ ಅವ್ನು ಹತ್ತು ರೂಪಾಯ್ಗೆ ಐವತ್ತು ರೂಪಾಯಿ ಕೇಳ್ತಾನೆ ಅದೂ ಕೊಟ್ಟು ಬಿಟ್ಟು ಬರಬೇಕು ಯಾಕೆ ವೋಟ್ ಹಾಕಲೇಬೇಕಲ್ವಾ ನಾವು ನಮ್ಮ ವೋಟ್ ವೇಶ್ಟ್ ಆಗಬಾರ್ದು ಅಂತ ಹೇಳಿಬಿಟ್ಟು ಬರ್ತೀವಿ ಹಂಗೆಲ್ಲ ಬಂದಾಗ ಆಮೇಲೆ ಎಷ್ಟೋ ದಾರಿಗಳಲ್ಲಿ ವೋಟುಗಳೆಲ್ಲ ಮುಚ್ಚಿಬಿಟ್ಟಿದ್ದಾರೆ ಚುನಾವಣೆ ಊಟ ಇಲ್ಲ ತಿಂಡಿ ಇಲ್ಲ ಕಷ್ಟಪಟ್ಟು ಬಂದುಬಿಟ್ಟು ಇದೆಲ್ಲ ಎದುರಿಸಿರ್ತಿವಿ ನಾವು ಚುನಾವಣೆ ಸಂದರ್ಭದಲ್ಲಿ ತುಂಬ ಕಷ್ಟ ಬಿಟ್ಟು ಬಂದು ವೋಟುಗಳು ಹಾಕ್ತೀವಿ ನಾವು